ಹ್ಞೂ ಆರಾಮ ಇದೀವ್ ರೀ ನೀವು ರೀ

ಎಲ್ಲರೂ ಆರಾಮ ಇದ್ದಾರ್ ರೀ ನೀವು ಆರಾಮ ಇದ್ದೀರ ರೀ ಎಲ್ಲರೂ ಆರಾಮ ಇದ್ದಾರ್ ರೀ

ಹೋಗ್ಯಾರೆ ರೀ ನಿಮ್ಮ ಹುಡುಗ್ರು ಹೋಗ್ಯಾವೇನ್ ರೀ

ಬಂದೇ ಇಲ್ಲ ನೋಡಿರಿ

ಅದು ಐತ್ರಿ ಒಂದು ಜಾಗ ನಿಮಗೆ ಯಾಕೆ ಬೇಕು ರೀ ಈಗ ನೀವು ತೊಗೊಂಡ್ ಏನು ಮಾಡ್ತೀರಿ

ಖಾಲಿ ಜಾಗ ಐತೆ ನೋಡಿರಿ ಹ್ಞೂ ಐತ್ರಿ ವ್ಯವಸ್ಥೆ ಐತೆ ರೋಡಿಂದು ನೀರಿಂದು ಕರೆಂಟಿಂದು ವ್ಯವಸ್ಥೆ ಐತ್ರಿ ಎಲ್ಲ ರೇಟ್ ನಾವೇನೂ ಕೇಳಕ್ಕೆ ಹೋಗಿಲ್ಲ ರೀ ಹ್ಞೂ ಕೇಳ್ಬೇಕು ರೀ ಅದು ಮತ್ತೆ ಏನಾರ ತೊಗೊಳಂಗಾತಂದ್ರೆ ಹೇಳ್ತ್ನ್

ಹ್ಞೂ ಹಾಂ ಹಾಂ ರೀ ಆಯ್ತು ತೊಗೋರಿ ನೀವು ಬಂದು ಇದು ಮಾಡಿದರೆ ರೀ